ನಾನು ನನ್ನ ವಿದ್ಯಾಭ್ಯಾಸ ಮುಗಿದು ಕೆಲಸಕ್ಕೆ ನಗರಕ್ಕೆ ಹೋಗಿ ಯಾವುದೇ ಕೆಲಸದಲ್ಲಿ ಆಸಕ್ತಿ ಆಗದೇ ನನಗೆ ಬೇರೆಯವರ ಕೆಳಗೆ ಕೆಲಸ ಮಾಡೋಕ್ಕೆ ಆಗುವುದ ಕಾರಣ ನಾನು ನನ್ನ ಊ ಊರಿಗೆ ವಾಪಸ್ಸು ಬಂದು ನನ್ನ ದಂಧೆಯನ್ನು ಮಾಡಬೇಕು ಎಂದು ನಿರ್ಧರಿಸಿದ್ದೇ ನನ್ನ ಅತ್ಯಂತ ಮಹತ್ವವಾದ ನಿರ್ಧಾರ ಅದರಲ್ಲಿ ಯಶಸ್ವಿಗೊಂಡಿರೋದು ನನಗೆ ಖುಷಿಯಾಗಿದೆ